ಹಾಂ ರೀ ಕ್ಯಾಬ್ ಡ್ರೈವರ್ ರೀ ಏನು ಹೆಲ್ಪ್ ಬೇಕಾಗಿತ್ತು ರೀ ಹೌದ್ರಿ ನೀವು ಎಲ್ಲಿದ್ದೀರಿ ಈಗ ಎಲ್ರಿ ಎಕ್ಸಾಕ್ಟ್ ಈಗ ರೀ ಬಸ್ ಇನ್ ಆಗ ಕಡಿ ಇದ್ದಿರೋ ಎಕ್ಸಿಟ್ ಆಗೋ ಕಡಿ ಇದ್ದೀರಿ ಇನ್ ಆಗಾ ಕಡಿರಿ ಅಲ್ಲಿ ಆ ಆಟೋ ಸ್ಟ್ಯಾಂಡ್ ಅದ ನೋಡ್ರಿ ಅಲ್ಲಿ ಸೊಲ್ಪ ನಿಂದಿರ್ತೀರಿ ಹಾಂ ರೀ ನಾ ಒಂದು ಐದು ನಿಮಿಷ ಜಗತ್ ಸರ್ಕಲ್ನಾಗ ಇದ್ದೀನಿ ರೀ ನೀವು ಅಲ್ಲಿ ಜಗತ್ ಸರ್ಕಲ್ನಾಗ ನಿಂದಿರ್ತೀರಿ ಹಾಂ ಒಂದು ಐದು ನಿಮಿಷ್ನಾಗ ನಾ ಬರ್ತೀನಿ ರೀ ಕ್ವಾಸ್ಟ್ ನಮ್ಮ ಬಳಿ ಎರಡು ಸಾವಿರ ರೂಪಾಯಿ ಆತು ನೋಡ್ರಿ ನಿಮ್ಮ ಗುಲ್ಬರ್ಗಾ ಕೋಟೆ ಒಳಗೆ ಅದು ಎಲ್ಲ ಕಡೆ ತಿರ್ಗಾಡ್ಸೋರಲ್ಲಿ ಎರಡು ಸಾವಿರ ರೂಪಾಯಿ ಆಗ್ತದ ನೋಡ್ರಿ ಮತ್ತು ನೀವು ಎಲ್ಲಾ ನಾ ಇಲ್ಲಿ ಅಬ್ಬಗುಡಿ ತೋರಿಸ್ತೀನಿ ರೀ ಹಲೋ ಸರ್ ತಮ್ಮ ನೆಟ್ವರ್ಕ್ ಪ್ರಾಬ್ಲಮ್ ಆಗತಾದ ರೀ ನೆಟ್ವರ್ಕ್ ಪ್ರಾಬ್ಲಮ್ ಆಗತದ ರೀ ಸರ್ ನಿಮಗ ಗುಲ್ಬರ್ಗ ಸ್ಪಾಟ್ ವಿತ್ ಅ ಅಪ್ಪನ ಗುಡಿ ತೋರಿಸ್ತೀನಿ ರೀ ಮತ್ತು ಅದು ಇದು ರೀ ನಮ್ಮಲ್ಲಿ ಅಯೋನಕ್ಸ್ ಅಂತ ಹೊಸದಾಗ್ಯತ ರೀ ಹಾಂ ರೀ ಅದು ಮತ್ತು ಹೊರಗಿಂದ ಎಲ್ಲ ಮಾಲ್ ಅದ ತೋರಿಸ್ತೀನಿ ರೀ ಮತ್ತು ನಿಮ್ಗ ಬುಧವಾರ ತೋರಿಸ್ತೀನಿ ರೀ ಐತ್ರಿ ಸರಾ ನೀವಾ ಬರ್ತೀರಿ

ನಿಮ್ಮ ಹಾಂ ಇಲ್ರಿ ನೀವು ಆಟೋದಾಗ ಹೋಗ್ಬೇ ಹೋಗಬೇಕಂದ್ರ ನೀವು ಬರೇ ನೀರು ಕುಡ್ದು ನೀವು ನೀರು ಕುಡ್ದು ಕುಡ್ದೇ ಹೋಗ್ಬೇಕಾಗ್ತದೆ ಅಷ್ಟು ಸಕೆ ಅಂದರೆ ಅಷ್ಟು ಬಿಸಿಲಂದರೆ ಗುಲ್ಬರ್ಗಾದಾಗ ನೀವು ನಂಬಲ್ಲ ಬಂದ್ರಿ ಅಂದ್ರೆ ಕಾರ್ನಾಗ ಎಸಿ ಅದು ರೀ ಹಾಕಿ ಎರಡು ಸಾವಿರದ ಒಂದು ಎರಡು ನೂರು ಮುನ್ನೂರು ರೂಪಾಯಿ ಕಮ್ ಮಾಡೋಣ ಮತ್ತು ಬರ್ರಿ ಸರ್ ಇಲ್ಲ ಇಲ್ಲ ಒಂದು ಹದಿನೈದು ನೂರು ರೂಪಾಯಿ ಕೊಡ್ರಿ ನಿಮ್ಗ ಎಲ್ಲ ಬರೀ ಗುಲ್ಬರ್ಗ ಪೋಟಾ ಅಂತ ಹೇಳಾತಿಲ್ಲ ರೀ ನಾ ನಿಮ್ಗ ಗುಲ್ಬರ್ಗದಾಗ ಏನೇನು ಪ್ಲೇಸಸ್ ನೋಡಾವು ಅವೆಲ್ಲ ತೋರಿಸ್ತೀನಿ ಅಂತ ರೀ

ನೀವು ಎಷ್ಟು ಮಂದಿ ಇದ್ದೀರ ರೀ ಸರ್ ಇಬ್ರು ಮಂದಿ ಇದ್ದೀರಿ ಹಾಂ ಐತ್ರಿ ನೀವು ಅಲ್ಲಿ ಇನ್ನ ಆಗ ಕಡಿ ಇದ್ದೀರಲ್ಲ ಅಲ್ಲೇ ನಿಂದಿರ್ರಿ ಒಂದು ಐದು ನಿಮಿಷ ನಾ ಬರ್ತೀನಿ ರೀ ನಿಮ್ಗ ಫಿಫ್ಟೀನ್ ಹಂಡ್ರೆಡ್ ತಗೋತೀನಿ ನೋಡ್ರಿ ಲಾಸ್ಟ್ ಏ ನಾ ಅಮೌಂಟ್ ಹೇಳ್ತೀನಿ ರೀ ಫಿಫ್ಟೀನ್ ಹಂಡ್ರೆಡ್ ರೀ ಹಾಂ ಒಂದು ಫೈ ಟೆನ್ ಮಿನೀಟ್ನಾಗ ಬರ್ತೀನಿ ತಡಿರಿ ಹಾಂ ಆಟೋ ಸ್ಟ್ಯಾಂಡ್ ಅದ ಅಲ್ರಿ ಸರ್ ನಿಮ್ಮ ಅಮೌಂಟ್ ಹದಿನೈದು ನೂರು ಒಪ್ಪಿಗೆ ಅದ ಅಲ್ರಿ ಕ್ಯಾಶ್ ಆನ್ ಡೆಲಿವರಿ ಅದ್ರಿ ಫೋನ್ಪೇ ಇಲ್ರಿ ಹಾಂ ರೀ ಫೋನ್ಪೇ ಇಲ್ರಿ ನನ್ನದು

ಹಾಂ ರೀ ಬರ್ತೀವಿ ರೀ ನಿಮ್ಗ ಎಲ್ಲಾ ತೋರಿಸ್ತೀವಿ ರೀ ಗುಲ್ಬರ್ಗ ಏನು ಹೆಚ್ಗಿ ರೊಕ್ಕ ಹೋಗುದಿಲ್ಲ ಇದು ಕ್ಯಾಶ್ ಕೊಡ್ಬೇಕು ನೋಡ್ರಿ ಸರ್ ನೆಟ್ ಕ್ಯಾಶ್ ಕೊಡ್ಬೇಕು ನಮ್ಮಲ್ಲಿ ಫೋನ್ಪೇ ಇಲ್ಲಿ ನೋಡ್ರಿ ಹಾಂ ರೀ ಒಬ್ಬ ನಿಮ್ಮಲ್ಲಿ ಎಷ್ಟು ಸಪ್ಲಯರ್ ಅದ್ರಿ ಆ ಕಾರ್ನಾಗ ನೀವೇನು ಟೆನ್ಶನ್ ಮಾಡ್ಕೋಬ್ಯಾಡ್ರಿ ಹೆಚ್ಗಿ ರೊಕ್ಕ ಹೋಯ್ತಲ್ಲ ಏನು ಹಂಗ ಏನು ಮಾಡ್ಕೋಬ್ಯಾಡ್ರಿ ಬೇಜಾರು ಮಾಡ್ಕೋಬ್ಯಾಡ್ರಿ